ಹಲೋ ಹಾಂ ಹೌದು ರೀ ಡಾಕ್ಟ್ರ್ ವಿಜಯಲಕ್ಷ್ಮೀನೇ

ಫೋನಿನಲ್ಲಿ ಮಾಹಿತಿ ಕೊಡಬೇಕಾ ಯಾಕೆ ನೀವು ಕ್ಲೀನಿಕ್ಕಿಗೆ ಬರೋಕ್ ಆಗೋಲ್ವಾ ಹಾಂ ನಾನು ಇದ್ದೀನಿ ನಾನು ಇದ್ದೀನಿ ಕ್ಲೀನಿಕ್ಕಿನಲ್ಲೇ ಇದ್ದೀನಿ ಹಾಂ ಕ್ಲೀನಿಕ್ಕಿನಲ್ಲೇ ಇದ್ದೀನಪ್ಪ ನಿನ್ನೆ ಏನು ಊಟ ಮಾಡಿದಿರಿ ಹೌದಾ ಮತ್ತೆ ರಾತ್ರಿ ನಿದ್ದೆಯೆಲ್ಲ ಹೆಂಗಾ ನಿದ್ದೆ ಚೆನ್ನಾಗಿ ಬರ್ತದಾ ರಾತ್ರಿ ಹಾಂ ಎಚ್ಚರಿಕೆ ಇದ್ದಂಗೆ ಇದ್ದೀರಿ ತಲೆನೋವು ಏನಾದರೂ ಇದೆಯಾ ತಲೆನೋವು ಇದೆಯಾ ಹ್ಞೂ ಮತ್ತೆ ಮತ್ತೆ ಏನು ಜ್ವರ ಬಂದಂಗೆ ವಾಂತಿ ಏನಾದ್ರೂ ಆಗ್ಯಾದಾ ಜ್ವರ ಎಷ್ಟು ದಿವ್ಸ್ದಿಂದ ಬರಾಕತ್ತದಾ ನಾಲ್ಕು ದಿವಸ ಆಯಿತು ಆಮೇಲೆ ನೆಗಡಿ ಸ್ಟಾರ್ಟ್ ಆಗ್ಯಾದ ಹ್ಞೂ ಜ್ವರ ಏನು ಬೆಳಗ್ಗೆ ಬರ್ತದಾ ರಾತ್ರಿ ಬರ್ತದಾ

ಹೌದಾ ರೀ ಆಂ ಹಾಂ ಮತ್ತೆ ಹೊಟ್ಟೆ ನೋವು ಏನಾದರೂ ಇದೆಯಾ ಹೊಟ್ಟೆ ನೋವು ಏನಿಲ್ಲ ವಾಂತಿ ಆಗಿ ವಾಂತಿ ಅಂತೂ ಆಗಿಲ್ಲ ಹಾಂ ಹಾಂ ಕೆಮ್ಮು ಕೆಮ್ಮು ಏನಾಗುತ್ತೆ ಗುಸ್ ಗುಸ್ ಅಂತದಾ ಅದು ಹೌದಾ ಹೌದಾ ರೀ ಹಾಂ ಬರಿತೀವಿ ಬರಿತೀವಿ ರೀ ನೀವು ಏನು ಮಾಡಿರಿ ಸ್ವಲ್ಪ ಬಿಸಿ ನೀರಲ್ಲಿ ಉಪ್ಪು ಹಾಕಿ ಗಾರ್ಗಿಲ್ ಮಾಡಿರಿ ಹ್ಞೂ ಮಾಡಿ ಸ್ವಲ್ಪ ಹಾಂ ಸ್ವಲ್ಪ ಬಿಸಿ ಬಿಸಿ ಊಟ ತೊಗೊಳ್ರಿ ಆಂ ಅದು ಕೋಲ್ಡಿಂದ ಆಗಿರ್ತದ ಏನು ಫ್ರಿಜ್ ನೀರು ಏನಾದರೂ ಕುಡಿದ್ರೇನು ಹಾಂ ಆಯ್ತು ಆಯಿತು ಆಯ್ತು ಆಯ್ತು ಆಯ್ತು ರೀ ನೀವು ಸ್ವಲ್ಪ ಬಿಸಿ ನೀರೇ ಕುಡೀರಿ ಒಂದು ಎರಡು ಮೂರು ದಿವಸ ಬಿಸಿ ಊಟ ತಗೊಳಿ ನಾ ಟ್ಯಾಬ್ಲೆಟ್ ನಿಮ್ಗೆ ಆನ್ಲೈನೇ ಕಳ್ಸ್ತೀನಿ ಮತ್ತೆ ಈಗ ವಾಟ್ಸ್ಯಾಪಿಗೆ ಹಾಕ್ತೀನಿ ನೋಡಿರಿ ಅವೇ ಟ್ಯಾಬ್ಲೆಟ್ ತಗೊಳಿ ಆಂ ಮೂರು ಟೈಮ್ ತಗೊಳಿ ಮೂರು ಟೈಮ್ ಐದು ದಿವಸ ತಗೊಳಿ ನಿಮ್ಗೆ ಏನಾಗೋಲ್ಲ ಆರಾಮ ಆಗ್ತದೆ ಆಂ